ಹಾಂ ಹೇ ಅಲೋ

ಹಾಂ ಇದೆ ರೈ ಹೋಗಿ ಸ್ಟ್ರೇಟ್ ತೊಗೊಂಡು ರೈಟ್ ತೊಗೊಂಡ್ರೆ ಇದೆ ಒಂದು ಪ್ಲೇಸ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಫಿಶ್ಶು ಎಲ್ಲ ಒಂದು ಹಾಂ ಓಟ್ಲ್ ಹೆಸ್ರು ಲೋಹಿತ್

ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಗೊಂಡ್ರೆ ಬರುತ್ತೆ ನೇರ್ವಾಗಿ ಹೋಗಿ ಮತ್ತೆ ಎಡಗಡೆ ತಿರ್ಗ್ಕೊಂಡ್ರೆ ಅಲ್ಲಿ ಒಂದು ಹೋಟ್ಲು ಕಾಣಿಸುತ್ತೆ ಅಲ್ಲಿ ಲೋಹಿತ್ ಓಟ್ಲ್ ಅಂತ ಬೋರ್ಡ್ ಹಾಕಿರ್ತರೆ ಹಾಂ ಸರ್ ಇನ್ನೂರು ರೂಪಾಯಿ ಆಗ್ಬೌದು ಒಂದು ಇದಕ್ಕೆ

ಕೊಡ್ಬೋದು ಅಲ್ಲಿ ಹೋಗ್ ಕೇಳಿದರೆ ಕೊಡ್ಬೋದು

ಕಬಾಬ್ ಆಗಿರ್ಬೌದು ಇಲ್ಲ ಸಾರು ಚಿ ಮೀನು ಸಾರು ಹಾಂ ಎಲ್ಲ ಸಿಗುತ್ತೆ ಹೋಗಿ ನೋಡಿ ಅಲ್ಲಿ ಮೆನು ಕೊಡ್ತಾರೆ ಅವರು ಅದ್ರಲ್ಲಿ ಹೋಗಿಟ್ ನೋಡಿ

ಅಲ್ಲಿ ಜಾಸ್ತಿ ಫೇಮಸ್ ಇರೋದು ಕಬಾಬೇ ಬೇರೆ ಅಂದರೆ ಸ್ವಲ್ಪ ದೂರ ಇದೆ ಸ್ವಲ್ಪ ದೂರ ಇದೆ ಒಂದು ಟೆನ್ ಕಿಲೋ ಟೆನ್ ಕಿಲೋಮೀಟ್ರ್ ಆಗುತ್ತೆ ಹಂಗೇ ಸ್ಟ್ರೈಟ್ ಹೋದ್ರೆನೇ ಸಿಗುತ್ತೆ ನಿಮಗೆ ಹ್ಞೂ ಆ ಹೋಟ್ಲ್ ಹೆಸ್ರು ಪ್ರದೀಪ್ ಹೋಟ್ಲ್ ಅಂತ

ಅಲ್ಲಿ ಹಾಂ ಅಲ್ಲಿ ಚೆನ್ನಾಗಿರುತ್ತೆ ಫುಡ್ಡು ನಿಮಗೆ ಮೀನು ಒಂದೇ ಅಲ್ಲ ಬೇರ್ಬೇರೆ ರೀತಿದೂ ಸಿಗುತ್ತೆ ಅಲ್ಲಿ ಚಿಕನ್ ಆಗಿರ್ಬೌದು ಇಲ್ಲ ಬೇರೆ ಕುರಿ ಹಾಂ ಸರಿ ಮೀನು ಸಿಗು ಹಾಂ ಮೀನು ಸಿಗುತ್ತೆ ಹೋಗಿ ತೊಗೊಳಿ ಹಾಂ ವೆಲ್ಕಮ್